ನಮ್ಮ ತುಮಕೂರು ಜಿಲ್ಲೆಯು ಒಂದು ಒಂದು ಸುಂದರವಾದ ಜಿಲ್ಲೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮತ್ತು ಈ ನಮ್ಮ ತುಮಕೂರು ಕೂಡ ಒಂದು ಫಾಶ್ಟೆಶ್ಟ್ ಡೆವಲಪಿಂಗ್ ಡಿಶ್ಟಿಕ್ ಅಂತ ಹೇಳ್ಬೊದು ಕರ್ನಾಟಕದಲ್ಲಿ ಇವಾಗ ನಮ್ಮ ತುಮಕೂರು ಬೆಂಗಳೂರಿಗೆ ತುಂಬ ಹತ್ರವಾಗಿರೋದ್ರಿಂದ ಇಲ್ಲಿ ಜಾಸ್ತಿ ಇಂಡಶ್ಟ್ರಿಯಲ್ ಏರ್ಯಾಗಳು ಮತ್ತು ಇಂಡಶ್ಟ್ರೀಸ್ಗಳು ತುಂಬಾ ಇನ್ವೆಶ್ಟ್ ಮಾಡ್ತವರೆ ನಮ್ಮ ತುಮಕೂರ್ ಹತ್ರ ಕ್ವಾರಾ ಇದೆ ಮತ್ತು ತುಮು ದ ಈ ಸೈಡಿದೆ ಬೆಂಗ್ಳೂರಿಗೋಗ್ತಾ ಸೈಡಲ್ಲೂ ಒಂದು ಇಂಡಶ್ಟ್ರಿಯಲ್ ಏರ್ಯಾ ಇಲ್ಲೆಲ್ಲ ತುಂಬಾಗಳು ಇಂಡಶ್ಟ್ರಿಗಳು ಬಂದು ಇನ್ವೆಶ್ಟ್ ಮಾಡ್ತಾರೆ ಈ ರೀತಿ ಇರೋದ್ರಿಂದ ಇಲ್ಲಿ ತುಂಬಾ ಕೆಲಸಕ್ಕಾಗಿ ಉದ್ಯೋಗಕ್ಕಾಗಿ ಹೊರ ರಾಜ್ಯದಿಂದ ಮತ್ತು ಹೊರೆಯ ಹೊರ ಜಿಲ್ಲೆಗಳಿಂದ ಎಲ್ಲ ಬರ್ತಾರೆ ಮತ್ತು ಇಲ್ಲೆಲ್ಲ ತುಂಬ ದೊಡ್ಡ ದೊಡ್ಡದು ಗ್ರಾನೈಟ್ ಫ್ಯಾಕ್ಟ್ರಿಗಳು ವುಡ್ಡಿನ್ದು ವುಡ್ ಇಂಡಶ್ಟ್ರೀಸ್ಗಳು ಈ ರೀತಿ ತುಂಬಾ ಇದೆ ಅಂತ ಹೇಳೋಕ್ ಇಷ್ಟಪಡ್ತೀನಿ ಮತ್ತು ನಮ್ಮ ಇಲ್ಲಿ ಇವಾಗ ಆಚೆಯಿಂದ ಬರೋರಿಗೆ ಅವ್ರಿಗೆ ಸ್ವಂತ ಮನೆಯಲ್ಲಿ ಇರೊಕಾಗಲ್ಲ ಎಲ್ಲ ಸ್ವಂತ ಮನೆ ಕೊಂಡ್ಕೊಳಕಾಗಲ್ಲ ಆದ್ರಿಂದ ಇಲ್ಲಿ ಪ್ರತಿ ಒಂದು ಬಾಡಿಗೆಗೆ ಲಭ್ಯ ಇರುತ್ತೆ ಯಾವರೀತಿ ಅಂದರೆ ನಿಮಗೆ ಹೆಂಚಿನ್ ಮನೆಯಿಂದ ಹಿಡ್ದಿ ಮಣ್ಣಿನ ಮನೆಗಳು ಫರ್ನೀಶ್ಟ್ ಮನೆಗಳು ಎಲ್ಲ ಥರದ ಮನೆಗಳು ಇಲ್ಲಿ ಲಭ್ಯ ಅಂತ ಹೇಳ್ತಿನಿ ಮತ್ತು ಇಲ್ಲಿ ಸೆಮಿ ಫರ್ನಿಶ್ಟ್ ಮನೆಗಳು ಸಿಗ್ತವೆ ಹಂಗಂದ್ರೆ ಇವಾಗ ಬೆಡ್ಡು ಮತ್ತು ಟೇಬಲ್ಗಳು ಈ ರೀತಿ ಇರುತ್ತೆ ಎಲ್ಲ ಇನ್ನು ಮಿಕ್ಕಿದೆಲ್ಲ ನೀವು ಬಟ್ಟೆ ಗಿಟ್ಟೆ ಟಿ ವಿ ಈ ರೀತಿಯೆಲ್ಲ ತಂದಿಟ್ಕೊಬೇಕು ಫುಲ್ ಫರ್ನಿಶ್ಟನು ಸಿಗುತ್ತೆ ನಮ್ಮ ತುಮಕೂರಲ್ಲಿ ಪ್ರತೀ ಒಂದು ಇರುತ್ತೆ ಟಿ ವಿ ಸೋಫಾ ಬೆಡ್ದು ಫ್ಯಾನು ಎ ಸಿ ಪ್ರತಿ ಒಂದು ಸೌಲಭ್ಯ ಇರುತ್ತೆ ನೀವು ನಿಮಿಗೆ ಬೇಕಾಗಿರೊ ವಸ್ತುಗಳ್ನ ಮಾತ್ರ ನೀವು ತಗೊಂಡೋಗ್ಬೋದು ಈ ರೀತಿ ಮನೆಗಳು ಸಿಗುತ್ತೆ ಮತ್ತು ನಮ್ಮ ತುಮಕೂರಲ್ಲಿ ಅದು ಹೆಂಗೆ ಅಂದರೆ ಸಿಂಗಲ್ ಬೆಡ್ ರೂಮೆಲ್ಲ ಇವಾಗ ಒಂದು ಐದರಿಂದ ಆರು ಸಾವಿರ ರೂಪಾಯ್ಗೆಲ್ಲ ಬಾಡ್ಗೆಗೆ ಸಿಗುತ್ತೆ ತಿಂಗಳಿಗೆ ಮತ್ತು ಡಬಲ್ ಬೆಡ್ ರೂಮೆಲ್ಲಾ ಒಂದು ಹತ್ತು ಸಾವಿರ ಹನ್ನೆರಡು ಸಾವಿರ ಈ ರೀತಿ ಇದೆ ಇದು ಏನು ತುಂಬ ಕಾಸ್ಟ್ಲಿನು ಅಲ್ಲ ತುಂಬ ಕಡಿಮೆನು ಅಲ್ಲ ಒಂದು ತಕ್ಕ ಮಟ್ಟಕ್ಕೇ ಒಂದು ಎ ಡೆವಲಪಿಂಗ್ ಸ್ಟೇಜಲಿರೋ ಜಿಲ್ಲೆಯಲ್ಲಿ ಕೊಡುವಂಥ ಒಂದು ಅಮೌಂಟೆ ಆದ್ರಿಂದ ಪ್ರತಿ ಒಬ್ರಿಗೂ ಇಲ್ಲಿ ಸಿಗುತ್ತೆ ಮನೆಗಳು ಯಾವುದೆ ರೀತಿ ಬೇಧ ಭಾವ ಮಾಡಲ್ಲ ನೀವು ಆದರೆ ಒಳ್ಳೆ ತನದಲ್ಲಿ ಬದುಕಿ ಸೈಲೆಂಟಾಗಿ ಚೆನ್ನಾಗಿದ್ದಾಗ ಪ್ರತಿ ಒಂದು ಕಡೆ ನಿಮಗೆ ಮನೆಗಳು ಇಲ್ಲಿ ಲಭ್ಯ ಇದೆ ಅಂತ ಹೇಳ್ಬೋದು ಮತ್ತು ತುಂಬ ದೊಡ್ಡ ಜಿಲ್ಲೆ ಆಗಿದ್ರಿಂದ ನೀವು ತುಂಬ ದೊಡ್ಡದು ಇವಾಗ ನೋಡಿ ಕ್ಯಾತ್ಸಂದ್ರದಿಂದ ಸ್ಟಾಟಾದರೆ ನೀವು ಈ ಸೈಡು

ಮತ್ತು ಲಾಡ್ಜ್ಗಳು ಇಲ್ಲಾಂದರೆ ಓಮ್ ಸ್ಟೇ ಪ್ರತೀ ಒಂದು ಇರೋದ್ರಿಂದ ನಮ್ಮ ತುಮಕೂರ್ಗೆ ಉದ್ಯೋಗಕ್ಕೆ ವಲಸೆ ಬರೋ ಜನಗಳ್ಗೆ ತುಂಬ ಉಪಯೋಗ ಆಗು ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ